ನಮಸ್ಕಾರ ನಾನು ಪುಂಡಲೀಕ್ ಹೆಂಕಂಚಿ ಅಂತ ಹೇಳಿ ನಮ್ದು ಧಾರವಾಡ ನಮ್ಮ ಊರು ಧಾರವಾಡ ಧಾರ್ವಾಡ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಧಾರ್ವಾಡ ಧಾರವಾಡ ಫಸ್ಟ ಹೇಗಪ್ಪ ಅಂತಾರ್ ಇದಕ್ಕೆ ಈ ನಮ್ಮ ಕರ್ನಾಟಕದಾಗ ಸುತ್ತಮುತ್ತು ರಾಜ್ಯದಾಗ ಇದಕ್ಕೆ ವಿದ್ಯಾಕಾಶಿ ಅಂತ ಹೇಳಿ ಕರಿತಾರೆ ಅಂದ್ರೆ ಇಲ್ಲಿ ಶಿಕ್ಷಣ ಕ್ಷೇತ್ರದ ವಿಷಯವಾಗಿ ನೋಡಿದ್ರೆ ಇಲ್ಲಿ ಸಾಕಷ್ಟು ವಿದ್ಯಾಕೇಂದ್ರಗಳವೆ ಮತ್ತು ಕರ್ನಾಟಕ ಯುನಿವರ್ಸಿಟಿ ನಮ್ಮ ಇಂಡಿಯಾದಾಗೂ ಒಂದು ಒಳ್ಳೆಯ ಸ್ಥಾನ್ದಾಗ ಐತಿ ಮತ್ತು ಅದ್ರ ಜೊತಿಗೆ ಒಂದು ಅಗ್ರಿಕಲ್ಚರ್ ಯುನಿವರ್ಸಿಟಿ ಐತಿ ಮತ್ತು ಇತ್ತೀಚಿಗೆ ಧಾರವಾಡ ಜಿಲ್ಲೆ ಒಳಗೆ ಧಾರ್ವಾಡದಾಗ ಒಂದು ಲಾ ಯುನಿವರ್ಸಿಟಿಯೂ ಆಗಿದೆ ಕಾನೂನು ವಿಶ್ವವಿದ್ಯಾಲಯ ಅಂತ ಆಗೈತಿ ಮತ್ತು ಅಷ್ಟೇ ಅಲ್ದೆ ವಿದ್ಯಾಕಾಶಿ ಯಾಕೆ ಅಂತಾರಪ್ಪ ಅಂತಂದ್ರೆ ಇಲ್ಲಿ ಹೆಚ್ಚಿನ ಜನ ವಿದ್ಯೆಗೆ ಹೆಚ್ಚಿನ ಬೆಲೆ ಕೊಡ್ತಾರೆ ಮತ್ತು ಈ ನಮ್ಮ ಧಾರ್ವಾಡದ್ದು ಒಂದು ಕೇಂದ್ರಬಿಂದು ಆಗಿರುವಂತಹ ಅಥವಾ ನಮ್ಮ ಸಪ್ತಾಪುರ ಏರ್ಯಾ ಏನೈತಲ್ಲ ಇದು ಕೋಚಿಂಗ್ ಸೆಂಟ್ರಿಗೆ ಹೆಸರುವಾಸಿ ಆಗೈತಿ ಇಲ್ಲಿ ಎಲ್ಲಿ ನೋಡ್ತೀಯೋ ಅಲ್ಲಿ ಈ ಹೆಚ್ಗೆ ಕೋಚಿಂಗ್ ಸೆಂಟ್ರ್ ಅದಾವೆ ಕೆ ಎ ಎಸ್ ಐ ಎ ಎಸ್ ಅಂತ ಹೇಳಿ ಸುತ್ಮುತ್ತು ಜಿಲ್ಲೆಯವ್ರು ಇರ್ಬೋದು ಕರ್ನಾಟಕದ ಅನೇಕ ಭಾಗದವ್ರು ಇಲ್ಲಿ ಕೋಚಿಂಗಿಗೆ ಅಂತ ಹೇಳ್ ತಮ್ಮ ತಮ್ಮ ಮಕ್ಕಳನ್ನ ಶಾಲಿ ಕಲಿಯಕ್ಕ ಕೋಚಿಂಗ್ ಕ್ಲಾಸಿಗೆ ಬಂದು ಬಂದು ಬಿಟ್ಟು ಹೋಕ್ಕಾರ ಹಿಂಗಾಗಿ ಇದಕ್ಕೆ ವಿದ್ಯಾಕಾಶಿಯೂ ಅಂತಾರೆ ಅಷ್ಟೇ ಅಲ್ದೆ ಧಾರ್ವಾಡದ್ದು ವಿಶೇಷತೆ ಏನಂತಂದ್ರೆ ಇದು ಇಲ್ಲಿ ಕಲಾವಿದರು ಇರ್ಬೋದು ಕವಿಗಳು ಇರ್ಬೋದು ಇಲ್ಲಿ ಎಷ್ಟು ವಿದ್ಯಾವಂತ್ರ ಮನೆ ಒಂದು ಕಲ್ಲು ಒಗದ್ರೆ ಏನು ಹೇಳ್ತಾರಪ್ಪ ಅಂತಂದ್ರೆ ನಮ್ಮ ಭಾಗದಾಗ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಒಳಗೆ ಒಂದು ಮನೆ ಮ್ಯಾಲ ಒಂದು ಕಲ್ಲು ಒಗದ್ರೆ ವಿದ್ಯಾ ಒಬ್ಬ ಪ್ರತಿ ಒಬ್ಬ ಒಂದು ಮನೆ ಒಳಗೆ ಒಬ್ಬ ಕವಿಯ ಮನೆ ಮೇಲೆ ಕಲ್ಲು ಬೀಳ್ತದೆ ಅಂತ ಹೇಳ್ತಾರೆ ದಾರಿ ಒಳಗೆ ನಿಂತ್ಕೊಂಡ್ ಕಲ್ಲು ಒಗದ್ರೆ ಒಬ್ಬ ಕವಿ ಮನೆ ಮ್ಯಾಲೆ ಕಲ್ಲು ಬೀಳ್ತತಿ ಅಂತ ಹೇಳ್ತಾರೆ ಅಂದ್ರೆ ಅಷ್ಟು ಕೊಂಡ ಕವಿಗಳು ಇದ್ದು ಹೋಗ್ಯಾರೆ ಇಲ್ಲಿ ಉದಾಹರ್ಣೆಗ್ ಏನಪ್ಪಾ ಅಂತ ದ ರಾ ಬೇಂದ್ರೆ ಅವ್ರು ಇಲ್ಲಿಯವ್ರೇ ಗಿರೀಶ್ ಕಾರ್ನಾಡ್ ಅವರೂ ಇಲ್ಲಿಯವ್ರೇ ನಮ್ಮ ಧಾರ್ವಾಡದವ್ರೇ ಮತ್ತು ಚಂದ್ರಶೇಖರ್ ಕಂಬಾರ್ ಅವ್ರು ನಮ್ಮ ಬಾಜು ಜಿಲ್ಲೆಯವ್ರು ಅವರೂ ಇಲ್ಲೇ ನಮ್ಮ ಕರ್ನಾಟಕ ಯುನಿವರ್ಸಿಟಿ ಒಳಗೆ ಪ್ರೊಪೆಸರ ಮತ್ತು ಶಿಕ್ಷಣ ಪಡ್ದು ಹೋದವ್ರೇ ಅಷ್ಟು ಅಲ್ದೆ ಮತ್ತು ಸಾಕಷ್ಟು ನಮ್ಮ ಧಾರ್ವಾಡದ ಒಳಗೆ ಏನೈತಂದ್ರೆ ವಿದ್ಯಾವರ್ಧಕ ಸಂಘ ಅಂತ ಐತಿ ಅಲ್ಲಿ ಸಾಕಷ್ಟು ಕವಿಗಳು ಪರಿಚಯ ಅಂತೂ ಇಲ್ಲಿ ಆಗೇ ಆಕ್ಯತಿ ಇಲ್ಲಿ ಬಂದು ನೋಡಿದಿರಿ ಅಂತಂದ್ರೆ ಮತ್ತು ಧಾರ್ವಾಡದ ಇನ್ನೊಂದು ವಿಶೇಷ ಏನು ಹೇಳಬೇಕಪ್ಪ ಅಂತಂದ್ರೆ ಧಾರ್ವಾಡದಾಗ ಸೋಮ್ವಾರ ಬಂತು ಅಂದ್ರೆ ನಾವು ಎಲ್ಲರೂ ಇಲ್ಲ ಹಳೆಕಾಲದ್ದು ಅಂತಂದ್ರೆ ನಮ್ಮ ಹಿರಿಯರು ಹೇಳ್ತಾರೆ ಜಕಣಾಚಾರಿ ಕಾಲದ್ದು ಅಂತ ಹೇಳಿ ಸೋಮೇಶ್ವರ ಅಂತ ಹೇಳಿ ಸ್ಥಳ ಐತಿ ಅಷ್ಟೇ ಅಲ್ದೆ ಅದ್ರೊಳಗೆ ಶಲಮ್ಲಾ ನದಿ ಅಂತ ಶಾಲ್ಮಲಾ ನದಿ ಅಂತ ಹೇಳಿ ಉಗಮ ಸ್ಥಾನ ಸೋಮೇಶ್ವರ ಇದು ನಮ್ಮ ಧಾರ್ವಾಡದೊಳಗೆ ಐತಿ ಇದು ಇದು ಧಾರ್ವಾಡದ್ದು ಅಂತ ಒಂದು ನಾಲ್ಕೈದು ಕಿಲೋಮೀಟ್ರ್ ಒಳಗೆ ಮೇನ್ ಸಿಟಿ ಒಳಗೆ ಐತಿ ಇವಾಗ ಸದ್ಯಕ್ಕೆ ಎಸ್ ಡಿ ಎಮ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಏನೈತಲ್ಲ ಅದ್ರ ಬಾಜುನೇ ಐತಿ ಅದು ಸೋಮೇಶ್ವರ ಅಂತ ಮತ್ತು ಅದರ್ಲಿಂತ ಇನ್ನೊಂದು ಎರಡು ಕಿಲೋಮಿಟ್ರ್ ಮುಂದೆ ಹೋದ್ವಿ ಅಂತಂದ್ರೆ ಶನಿವಾರ ದಿವಸ ನಾವು ಅಲ್ಲಿ ಸ್ಪೆಷಲ್ಲಾಗಿ ನುಗ್ಗಿಕೆರೆಗೆ ಹೋಕ್ಕೀವಿ ನುಗ್ಗಿಕೆರೆ ಆಂಜನೇಯ ಸ್ವಾಮಿ ಅದ ನಮ್ಮ ಹುಬ್ಬಳ್ಳಿ ಧಾರವಾಡ ಇದು ಅವಳಿ ನಗರ ಅಂತಾರೆ ಹುಬ್ಬಳ್ಳಿ ಧಾರವಾಡ ಅಂತಂದ್ರೆ ಅವಳಿ ನಗರವೆ ಇಲ್ಲಿ ಈ ನುಗ್ಗಿಕೆರೆ ಆಂಜನೇಯ ಸ್ವಾಮಿಗೆ ಎಲ್ಲಿಲ್ಲಿ ಜನ ಸುತ್ತಮುತ್ತ ತಾಲೂಕಿನ ಜನ ಸತೆಕ ಬಂದು ಹೊಕ್ಕೆ ಶನಿವಾರಕ್ಕೊಮ್ಮೊಮ್ಮೆ ಪ್ರತಿ ಶನಿವಾರ ಭಾಳ ದೊಡ್ಡ ಪ್ರಮಾಣದಾಗ ಆಚರಣೆ ಮಾಡ್ತೇವೆ ನಾವು ನುಗ್ಗಿಕೆರೆ ಹನುಮಂತನ್ನ ಅಷ್ಟೇ ಅಲ್ದೆ ಮತ್ತು ಈ ಧಾರ್ವಾಡದಾಗ ನಾಲ್ಕು ಸಾಯಿಬಾಬಾ ಗುಡಿ ಅದಾವೆ ನಾವು ಗುರ್ವಾರ ಬಂತಂದ್ರೆ ಅಲ್ಲಿ ಹೋಗ್ತೇವೆ ಅಷ್ಟೇ ನಾನು ನನ್ನ ಫ್ಯಾಮ್ಲಿ ಕರ್ಕೊಂಡು ಶನಿವಾರ್ಕ್ ಒಂದು ಸರಿ ನಮ್ಮ ಮನೆ ದೇವ್ರು ನ ತುಳಸಿಗೆರೆ ಹನುಮಪ್ಪ ಇದ್ದಿದ್ದಕ್ಕೆ ನಾವು ಅಲ್ಲಿ ಹೋಗಕ್ಕ ಆಗುವುದಿಲ್ಲ ಯಾಕಂದ್ರೆ ಅದು ನೂರು ಕಿಲೋಮಿಟ್ರ್ ನೂರ ಐವತ್ತು ಕಿಲೋಮಿಟ್ರ್ ದೂತ ಐತೆ ನಾವು ಇಲ್ಲೇ ನುಗ್ಗಿಕೆರೆಗೆ ಹೋಗಿ ಬರ್ತೀವಿ ಮತ್ತು ಅಷ್ಟೇ ಅಲ್ದೆ ಮತ್ತು ಏನಪ್ಪ ಅಂತಂದ್ರೆ ಇಲ್ಲಿ ನಮಗೆ ಹುಬ್ಬಳ್ಳಿ ಹುಬ್ಬಳ್ಳಿ ಐತೆ ಧಾರ್ವಾಡ ಬಾಜೂಕ ಹುಬ್ಬಳ್ಳಿ ಐತಿ ಅದು ಇಪ್ಪತ್ತೊಂದು ಕಿಲೋಮೀಟ್ರ್ ಇದೆ ಎರಡಕ್ಕೂ ನಡಕ್ಕ ಇದಕ್ಕೆ ಅವಳಿ ನಗರ ಅಂತಾರೆ ಅಲ್ಲಿ ನಮ್ಮ ಜಗತ್ಪ್ರಸಿದ್ಧ ಇರ್ಬೋದು ಅಥ್ವಾ ನಮ್ಮ ಉತ್ತರ ಕರ್ನಾಟಕ ನಮ್ಮ ಕರ್ನಾಟಕ ಭಾಗದಾಗಿನ ಸ್ಪೆಷಲ್ಲಾಗಿ ಹೇಳೋದಂತಂದ್ರೆ ನಾವು ಇನ್ನು ನಡ್ಕೊಳ್ಳ ತಕ್ಕಂಥ ದೇವ್ರು ಅಂತಂದ್ರ್ ಸಿದ್ಧಾರೂಢ್ರ ಶ್ರೀ ಸಿದ್ಧಾರೂಢ್ರ ಮಠ ಹುಬ್ಬಳ್ಳಿ ಒಳಗೆ ಐತಿ ಸಿದ್ಧಾರೂಢ್ರ ಮಠ ಐತಿ ಅದ ಅಷ್ಟೇ ಅಲ್ದೆ ಇನ್ನೊಂದು ಐವತ್ತು ಕಿಲೋಮೀಟ್ರ್ ಹೋಗಿದ್ವಿ ಅಂತಂದ್ರೆ ಎಲ್ಲಮ್ಮನ ಗುಡ್ಡ ಬರ್ತೈತಿ ಸವದತ್ತಿ ಎಲ್ಲಮ್ಮನ ಗುಡ್ಡ ಅದು ನಮ್ಮ ಉತ್ತರ ಕರ್ನಾಟಕದ್ದು ಎಲ್ಲರ್ದೂ ಭಾಗ್ಯ ದೇವತೆ ಇದ್ದಂಗೆ ಆ ತಾಯಿ ಈ ನಮ್ಮ ಬೆಂಗ್ಳೂರ ಕಡೆ ಹೆಂಗೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತಾರೆ ಅಥವಾ ಮೈಸೂರವ್ರು ಎಲ್ಲ ಹೆಂಗೆ ಚಾಮುಂಡಿಗೆ ನಡ್ಕೊತ್ತಾರೆ ಆ ಕಡೆ ಬಾಗಿದೆ ಆಗಿನ ಜನ ಹಂಗೇ ನಮ್ಮ ಉತ್ತರ ಕರ್ನಾಟಕದ ದೇವತೆ ನಾಡದೇವತೆ ಅಂತಂದ್ರೆ ಸವದತ್ತಿ ಎಲ್ಲಮ್ಮನೇ ಐವತ್ತು ಕಿಲೋಮೀಟ್ರ್ ದೂರ ಹೋದ್ರ ಅಲ್ಲಿಂತ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ವಿ ಅಂತಂದ್ರೆ ಅಥ್ವಾ ಧಾರ್ವಾಡದಿಂತ ಒಂದು ನೂರು ಕಿಲೋಮೀಟ್ರ್ ದೂರ ಹೋದ್ವಿ ಅಂತಂದ್ರೆ ಒಂದು ತುಳ್ಸಿಗೇರಿ ಅಂತ ಹೇಳಿ ನೋಡುವಂಥ ಸ್ಥಳ ಐತಿ ಅಲ್ಲೇ ತುಳ್ಸಿಗೇರಿ ಒಳಗೆ ತುಳ್ಸಿಗೇರಿ ಆಂಜನೇಯ ಸ್ವಾಮಿ ಅದಾನ ಅದೂ ಭಾಳ ಹಳೆಕಾಲದ್ದು ಐತಿ ಹಳೆಕಾಲ್ದ ಜಕಣಾಚಾರಿ ಕಾಲದ್ದು ಅಥವಾ ಒಂದು ಸುಮಾರು ಒಂದು ಐದಾರು ನೂರು ವರ್ಷ ಇತಿಹಾಸ ಇರುವಂಥ ಆಂಜನೇಯ ಸ್ವಾಮಿದು ದೇವಸ್ಥಾನ ಐತಿ ಅಲ್ಲಿಂತ ಇನ್ನೊಂದು ಐವತ್ತು ಕಿಲೋಮೀಟ್ರ್ ಮುಂದೆ ಹೋದ್ವಿ ಅಂತಂದ್ರೆ ಆಲ್ಮಟ್ಟಿ ಡ್ಯಾಮ್ ಬರ್ತೈತಲ್ಲ ಲಾಲ್ ಬಹಾದ್ದೂರ್ ಶಾಸ್ತ್ರಿ ಡ್ಯಾಮ್ ಅಂತ ಕರಿತಾರೆ ಅದಕ್ಕೆ ನಾನು ಅದಕ್ಕೆ ನನ್ನ ಫ್ಯಾಮ್ಲಿ ಕರ್ಕೊಂಡು ಒಂದು ನಾಲ್ಕು ಐದು ಸಾರಿ ಹೋಗ್ಬಂದೇನೆ ಅದ ಬಿಜಾಪುರ ರೋಡಾಗ ಹತ್ತತೈತಿ ಅದು ಬಿಜಾಪುರ ಜಿಲ್ಲೆ ಒಳಗೆ ಬರ್ತೈತಿ ಬಿಜಾಪುರಕ್ಕ ಜಗತ್ಪ್ರಸಿದ್ವಾದ ಬಿಜಾಪುರದ ಗೋಳಗುಮ್ಟವೂ ಅಲ್ಲಿ ಬರ್ತದ್ ಅದು ಆಲ್ಮಟ್ಟಿ ಡ್ಯಾಮ್ ಇಂತ ಇನ್ನೊಂದು ಐವತ್ತು ಕಿಲೋಮೀಟ್ರ್ ಮುಂದೆ ಹೋಗಿದ್ರಿ ಅಂತಂದ್ರೆ ಜಗತ್ಪ್ರಸಿದ್ಧ ಗೋಲ್ ಗುಂಬಜ್ ಅಲ್ಲಿ ಅದ ಅಲ್ಲಿತ್ರ ಇನ್ನೊಂದು ಸ್ವಲ್ಪ ನೂರು ಕಿಲೋಮಿಟ್ರ್ ಹಿಂದೆ ಬಂದೀವಿ ಅಂತಂದ್ರೆ ಬದಾಮಿ ಬನ್ಶಂಕ್ರಿ ಅಂತ ಸಿಗ್ತೈತಿ ಬನಶಂಕ್ರಿ ನಮ್ಮ ಭಾಗದ ಇನ್ನೊಂದು ನಾಡದೇವತೆ ಅದು ಅದ್ರ ಬಾಜುಕ ಚಾಲುಕ್ಯರ ನಾಡು ಅಥವಾ ವಾತಾಪಿ ಅಂತ ಕರೀತಾರಲ್ಲ ಅದ ಅದು ಬದಾಮಿನೇ ಅದರಲಿಂತ ಆರು ಕಿಲೋಮೀಟ್ರ್ ಮುಂದೆ ಹೋದ್ರೆ ಬನಶಂಕ್ರಿ ಐತಿ ಮತ್ತು ಬದಾಮಿ ಒಳಗೆ ಗುಹಾಂತರ ದೇವಾಲಯ ಅಂತ ಅದಾವ ಅಲ್ಲಿ ನನ್ನ ಫ್ಯಾಮ್ಲಿ ಸಾಕಷ್ಟು ಸಾರಿ ಹೋಗಿ ಬಂದೀನಿ ನನ್ನ ಮಕ್ಳ ಕರ್ಕೊಂಡು ಹೋಗ್ ಬಂದೀನಿ ಅಷ್ಟೇ ಅಲ್ದೆ ಶಾಯ ನಮ್ಮ ಈ ಕಡೆ ಉತ್ತರ ಕರ್ನಾಟಕ ಇರ್ಬೋದು ಟೋ ಇಡೀ ಕರ್ನಾಟಕದ ಜನ ಅಷ್ಟೇ ಅಲ್ಲ ನಮ್ಮ ದೇಶದ ಜನ ಅಷ್ಟೇ ಅಲ್ಲ ಅಮೇರಿಕ ಬೇರೆ ಬೇರೆ ವಿದೇಶಗಳಿಂತನೂ ಸದ್ಯಕ್ಕೆ ಆ ಗುಹಾಂತರ ದೇವಾಲಯ ನೋಡಕ್ಕೆ ಬದಾಮಿಗೆ ಬನಶಂಕ್ರಿಗೆ ವಲಸೆ ಬರ್ತಾರೆ ಜನ ತಿಂಗ್ಳುಗಟ್ಲೆ ಎರಡು ತಿಂಗ್ಳುಗಟ್ಲೆ ವಿದೇಶಿಗರು ಬಂದು ಅಲ್ಲಿ ನೋಡುವಂಥ ಸ್ಥಳ ಐತೆ ಆ ಬದಾಮಿನ ನೋಡಕ್ಕ ಅಂತನೇ ಬರ್ತಾರೆ ಅಲ್ಲಿ ಅದ್ರ ಬಾಜುಕ್ಕ ಒಂದು ದೊಡ್ದು ಹೊಂಡ ಐತಿ ಅದು ಗುಹಾಂತರ ದೇವಾಲಯ ಒಂದೇ ಏಕಶಿಲೆ ಒಳಗೆ ಅಂದ್ರೆ ಒಂದು ದೊಡ್ಡ ಗುಡ್ಡದ ಒಳಗೆ ಕೆತ್ತನೆ ಮಾಡ್ಯಾರ ಸಾಕಷ್ಟು ವಿಷ್ಣುನ ಮೂರ್ತಿ ಇದಾವ ಅವು ಎಲ್ಲ ನೋಡುವಂಥ ಸ್ತ ಪ್ರೇಕ್ಷಣೀಯ ಸ್ಥಳ ಅದ ಈ ಕಡೆ ಭಾಗಕ್ಕೆ ಹೇಳ್ಬೇಕಾತು ಧಾರವಾಡ ಜಿಲ್ಲೆಗೆ ಸ್ ಹತ್ತಿರ ಇದ್ದಿದ್ದಂಥ ಊರದ ಮತ್ತು ಅಲ್ಲಿಂತ ಸಲ್ಪ ಮುಂದೆ ಹೋದ್ರೆ ಐಹೊಳೆ ಪಟ್ಟದಕಲ್ಲು ಇವೆಲ್ಲ ಇತಿಹಾಸ ನಮ್ಮ ಇತಿಹಾಸವನ್ನು ಸಾರುವಂಥ ಸ್ಥಳ ಆಗ್ಯಾವ ಐಹೊಳೆ ಪಟ್ಟದಕಲ್ಲು ಮಹಾಕೂಟ ಅಲ್ಲಿತ್ರ ಅವೆಲ್ಲ ಹತ್ತು ಕಿಲೋಮೀಟ್ರ ದೂರ ದೂರಾದಾಗ ಅದಾವ ಐಹೊಳೆ ಪಟ್ಟದಕಲ್ಲು ಮಹಾಕೂಟ ಅಂತ ಹೇಳಿ ಅಲ್ಲಿತ್ರ ಸಿದ್ದನಕೊಳ್ಳ ಅಂತ ಹೇಳಿ ದೊಡ್ಡ ಗುಡ್ಡ ಐತಿ ಅಲ್ಲಿ ಮ್ಯಾಲಿಂತ್ರ ನೀರು ಬೀಳ್ತವೆ ಅದು ನೋಡುವಂಥ ಸ್ಥಳ ಐತಿ ಮತ್ತು ಹಂಗೆ ಸ್ವಲ್ಪ ಮುಂದೆ ದಾಟಿ ಹೋಗಿದ್ವಿ ಅಂದ್ರೆ ಕೂಡಲಸಂಗಮ ಅಂತ ಬಸ್ವಣ್ ಅವ್ರ್ದು ಜನ್ಮಸ್ಥಳ ಅದ ನಮ್ಮ ಇಡೀ ಜ ವಿಶ್ವಗುರು ಬಸ್ವಣ್ಣ ಬಸವೇಶ್ವರರು ಅವ್ರ್ದು ಅದ ಕೂಡಲಸಂಗಮ ಅಲ್ಲಿ ಮೂರು ನದಿ ಸಂಗಮ ಆಗ್ಯಾವ ಅದಕ್ಕೆ ಅದಕ್ಕೆ ಅದನ್ನು ಕೂಡಲಸಂಗಮ ಅಂತ ಹೇಳಿ ಕರಿತಾರೆ ಮತ್ತು ಅಲ್ಲಿ ಇನ್ನೊಂದು ಏನು ಹೇಳಬೇಕಪ್ಪ ಅಂತಂದ್ರೆ ಆಲ್ಮಟ್ಟಿ ಡ್ಯಾಮ್ ಅಲ್ಲಿ ರಾಕ್ ಗಾರ್ಡನ್ ಅಂತ ಐತಿ ಅಲ್ಲಿ ಮಕ್ಳು ಭಾಳ ಇಷ್ಟಪಡ್ತಾವೆ ಅದಕ್ಕೆ ಅದನ್ನು ನೋಡಕ್ಕ ಹೋಗ್ಬೇಕ್ ಅಂತ ಹೇಳಿ ನಾನು ನನ್ನ ಪ್ಯಾಮ್ಲಿ ಹೋಗಿದ್ದಾಗ ಆ ರಾಕ್ ಗಾರ್ಡನ್ ಹೋಗಿದ್ದೆ ಅಷ್ಟಲ್ದೆ ಅಲ್ಲಿಂತ ಇನ್ನೂ ಸ್ವಲ್ಪ ದೂರ್ದಾಗ ಹೋದ್ರೆ ಅಲ್ಲಿ ಹೈದರಾಬಾದ್ ಕರ್ನಾಟಕ ನಿಯರ್ ಆಗ್ತೆತಿ ಬಾಜುನ ಹಾಂ ಹುನಗುಂದ ಇಳ್ಕಲ್ಲ ಇವೆಲ್ಲ ಅದಾವ ಪ್ರೇಕ್ಷಣೀಯ ಸ್ಥಳ ಅವನ್ನ ನೋಡುವಂಥ ಪ್ರೇಕ್ಷಣೀಯ ಸ್ಥಳ ಅದಾವ ಅಲ್ಲಿಂತ್ರ ಇನ್ನೂ ನೂರು ಕಿಲೋಮೀಟ್ರ್ ಮುಂದೆ ಹೋಗಿದ್ವಿ ಅಂದ್ರೆ ಹಂಪಿ ಹೊಸಪೇಟೆ ತುಂಗಭದ್ರಾ ನದಿ ಅವೆಲ್ಲ ಅಲ್ಲಿ ಅದಾವ ಅದ್ರ ಬಾಜುಕೇನ ಹಂಪಿ ಬಾಜುಕೇನ ಅಂಜನಾದ್ರಿ ಬೆಟ್ಟ ಇವಾಗ ನಮ್ಮ ಟಿವಿ ಒಳಗೆ ಎಲ್ಲರೂ ಹೇಳ್ತಾರೆ ಈ ಜಾ ಹನುಮಂತ ಹುಟ್ಟಿದ ಜನ್ಮಸ್ಥಳ ಕಿಷ್ಕಿಂಧ ಅದ ಹಂಪಿ ಬಾಜುಕೇನ ಐತಿ ಹಂಪಿ ಹಂಪಿ ವಿರೂಪಾಕ್ಷ ದೇವಾಲಯ ನೋಡುವಂಥ ಸ್ ಪ್ರೇಕ್ಷಣೀಯ ಸ್ಥಳ ಆಗೇತಿ ಮತ್ತು ಅಂಜನಾದ್ರಿ ಬೆಟ್ಟ ಆರ್ನೂರ ಇಪ್ಪತ್ತೈದು ಮೆಟ್ಲು ಏನು ಅದಾವ ಆ ನಡ್ಕೊಂಡು ಹೋಗೋದ್ ಭಾಳ ಯ ಸೊಲ್ಪ ಕಠಿಣ ಐತಿ ಬಿಸಲು ಭಾಳ ಇರ್ತತಿ ಗುಡ್ಡದೊಳಗೆ ಐತಿ ಅಂಜನಾದ್ರಿ ಬೆಟ್ಟ ನೋಡುವಂಥ ಸ್ಥಳ ಆಗೇತಿ ಮತ್ತು ಹತ್ಬೇಕಾರೆ ಇರೋ ಭಾಳ ಖುಷಿ ಆಕೈತಿ ಇಳಿಬೇಕಾರೆ ಸ್ವಲ್ಪ ಭಾಳ ಕಾಲು ನೋವು ಆಕ್ಕಾವ ಸಣ್ ಮಕ್ಳು ಹೋದವು ಅಂದ್ರೆ ಎತ್ಕೊಂಡ್ ಇಳಿಬೇಕಂದ್ರೆ ಭಾಳ ತ್ರಾಸು ಆಗತ್ತೆ ವಯಸ್ಸಾದವ್ರಂತೂ ಅರ್ಧಕ್ಕೆ ಕುಂತು ಕುಂತು ಕುಂತು ಕುಂತು ಹತ್ಕೊಂತ ಇಳ್ಕೋತ ಕೈ ಹಿಡ್ದು ಮ್ಯಾಲೆ ಎಳ್ಕೋತ ಹೋಬಕ್ ಅವರನ್ನ ಸ್ವಲ್ಪ ಅಷ್ಟೇ ಖುಷಿಯೂ ಕೊಡ್ತದ್ ಮನಸಿಗೆ ಮ್ಯಾಲೆ ಹೋಗಿಂದ ಅಲ್ಲಿ ಇಲ್ಲಿ ಮಂಗ ಓಡಾಡ್ತಿರ್ತಾವೆ ಕಿಷ್ಕಿಂಧ ಒಳಗೆ ಹನುಮಂತ ಹುಟ್ಟಿದ ಸ್ಥಳದೊಳಗೆ ನೀರೊಳಗೆ ಕಲ್ಲು ತೇಲಕ್ಕ ಇಟ್ಟಾರ ಅದನ್ನು ನೋಡಿದ್ರೆ ನಮ್ಮ ಅವಾಗಿನ ಕಾಲದ ಹನುಮಂತ ಇನ್ನೂ ಜೀವಂತ ಇದ್ದಪ್ಪ ಅಂತ ಹೇಳಿ ಅದನ್ನು ನೋಡಿದ್ರೆ ಅನಿಸ್ತೈತಿ ನಮ್ಗೆ ಮನ್ಸಿಗ್ ಭಾಳ ಖುಷಿ ಅನ್ಸತ್ತೆ ನಡ್ಕೊಂತ ಹೋಗಿ ಮೈ ಕೈ ಬೇಸ್ರ ನೋವು ಕಾಲು ನೋವಾಗಿರ್ತವೆ ಅದನ್ನು ನೋಡಿದ ಮನ್ಸಿಗ್ ಸಮಾಧಾನ ಆಕ್ಕತ್ತ ಅಲ್ಲೋಗಿಂದ ಪ್ರಸಾದ ಕೊಡ್ತಾರೆ ಅನ್ನ ಸಾಂಬಾರು ಇವೆಲ್ಲ ಕೊಡ್ತಾರೆ ತಿಂದು ಸ್ವಲ್ಪ ಶ್ಯಾನ್ ವಿಶ್ರಾಂತಿ ಪಡ್ಕೊಂಡು ಅಲ್ಲಿಂತ ಹಗೂರಕ್ಕ ಸಂಜೆ ಆಗಿರ್ತತಿ ಹಗೂರಕ್ಕ ಕೆಳಗೆ ಇಳ್ಕೋತ ಬರ್ತೀವಿ ನಮಸ್ಕಾರ